ಹಿಮಾಲಯನ್ ಬ್ಲಂಡರ್ ಇದು ನನಗೆ ಅಗತ್ಯಕ್ಕಿಂತ ಹೆಚ್ಚು ಪ್ರಚೋದನೆ ಮಾಡಿದ ಪುಸ್ತಕ ಈ ಪುಸ್ತಕವು ಬಿಡುಗಡೆಯಾದಾಗ ಕೆಲ ಜನರು ಇದನ್ನು ಖಂಡಿಸಿದರು ಮತ್ತು ವಿರೋಧಿಸಿದರು ನನಗೂ ಕೂಡ ಕೆಲವರು ಇದು ಬರಿ ಕಥೆ ಎಂದು ಹೇಳಿದರು ಯಾಕೆಂದರೆ ಈ ಪುಸ್ತಕ ಬರೆದವರು ಕರ್ನಲ್ ಜಾನ್ ದಳ್ವಿ ಕನ್ನಡಕ್ಕೆ ರವಿ ಬೆಳಗೆರೆಯವರು ಭಾಷಾಂತರ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರುವತ್ತ ಎರಡರಲ್ಲಿ ಭಾರತ ಮತ್ತು ಚೀನ ನಡುವೆ ನಡೆಯುವ ಯುದ್ಧದ ಬಗ್ಗೆ ದಳ್ವಿ ಅವರ ಸ್ವಂತ ಅನುಭವದ ಪುಸ್ತಕವಾಗಿದೆ ಇದು ನನಗೆ ಇಷ್ಟ ಯಾಕೆಂದರೆ ಇದರಲ್ಲಿ ಹಿಮಾಲಯದಲ್ಲಿ ನಡೆದ ಒಂದು ಘೋರ ಕೃತ್ಯದ ಬಗ್ಗೆ ತಿಳ್ಸಿದ್ದಾರೆ ಭಾರತ ಸರ್ಕಾರ ಸೈನಿಕರನ್ನು ನಡೆಸಿಕೊಂಡ ರೀತಿಯನ್ನು ಹೇಳಲಾಗಿದೆ ಇದನ್ನು ಓದ್ತಾ ಇದ್ದರೆ ನಮ್ಮ ರಾಜಕೀಯದವರ ಮತ್ತು ಅಧಿಕಾರಿಶಾಹಿಗಳ ಮೇಲೆ ಕೋಪ ಮತ್ತು ಹತಾಶೆ ಉಂಟಾಗುತ್ತೆ ನಮ್ಮ ಸೈನಿಕರು ಯಾವ ರೀತಿ ಗಡಿಗಳಲ್ಲಿ ಸಾಯ್ತಾ ಇದ್ದರು ಶತ್ರುಗಳ ಕೈಯಲ್ಲಿ ಸಾಯೋದಕ್ಕಿಂತ ಯಾವುದೇ ಸೌಲಭ್ಯಗಳು ಅಂದರೆ ಊಟ ಆಗಲಿ ಹಾಗೆ ಚಳಿಯಲ್ಲಿ ಅವರಿಗೆ ಬೇಕಾದ ಉಡುಪುಗಳಿಲ್ಲದೆ ಹೇಗೆ ಸಾಯ್ತಾ ಇದ್ದರು ಅಂತ ಹೇಳಲಾಗಿದೆ ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ತಿಳಿಸಲಾಗಿದೆ